ಸರ್ ನಮಸ್ತೆ ಸರ್ ನಮ್ಮದು ಇಲ್ಲಿ ಒಂದು ಬುಕ್ಕೂ ಪುಸ್ ಅಂದರೆ ಸ್ಟೇಷನರಿ ಇಕ್ತಾಯಿದ್ದೀವಿ ಅಂದರೆ ಬುಕ್ಸಿಂದು ಹ್ಞೂ ಲೈಬ್ರರಿ ಥರ ಅದಕ್ಕೆ ಸರ್ ನಾವು ಇಲ್ಲೀ ಸುಮಾರು ಹೆಚ್ಚಿನದಾಗಿ ಇಲ್ಲಿ ಕತೆ ಪುಸ್ತಕಗಳು ಸೇಲ್ ಆಗ್ತಾ ಇವೆ ಮಕ್ಕಳವು ಅದಕ್ಕೆ ನೀವು ಅದೇನೋ ಯಾರೋ ನಮ್ಮ ಫ್ರೆಂಡ್ ಹೇಳಿರು ಬೇಗ ಕಳಿಸ್ಕೊಂಡು ಕೊಡ್ತಾರೆ ಇಲ್ಲಿ ಪೋನ್ ಮಾಡಿ ಅಂತಂದು ಅದೆ ಸರ್ ಒಂದು ನಾನೂರು ಪೀಸ್ ಬೇಕಾಯ್ತು ಹಾಂ ಹಾಂ ಅದೆ ಸರ್ ಬೇಕಾಯಿತು ಹೆಂಗೆ ರೇಟು ಅದು ಬೆಲೆ ಅಂತ ಕೇಳೋನಂತ ಮಾಡಿದ್ವಿ ಸರ್ ಅದೇ ಇಷ್ಟೊಂದು ತಗೊಂತೀವಿ ಏನು ಕಮ್ಮಿ ಹಾಕಲ್ಲವಾ

ಒಂದು ಇಪ್ಪತ್ತು ಎರಡು ರೂಪಾಯಿ ಹಂಗ್ ಹಾಕೊಂಡ್ ಕೊಡಿ ಸರ್ ಬರುತ್ತೆ ನಮ್ಮ ಫ್ರೆಂಡ್ಸೆಲ್ಲ ಹೇಳದು ಅದಕ್ಕೆ ನಿಮ್ಮ ನಿಮ್ಮತ್ತರಾನೆ ಕೇಳಿದ್ದು ನಾವುನು ಹಾಂ ಬೇಕಾದರೆ ಇಲ್ಲ ನಾ ಟ್ರಾನ್ಸ್ಪೋರ್ಟ್ ಅದು ದಟ್ ಈಸ್ ಓಕೆ ನೀವು ಅಲ್ಲಿಂದ ನಮಗೆ ಕಳ್ಸ್ತೀರಾ ನೀವೇನೇ ಟ್ರಾನ್ಸ್ಪೋರ್ಟ್ ನೀವೇ ಹಾಕ್ತೀರ ಮತ್ತೆ ಅದೇ ಅದೇ ಟ್ರಾನ್ಸ್ಪೋರ್ಟ್ ನೀವು ಹಾಕಿ ಕಳ್ಸ್ತೀರಾ ನೀವೇ ಕಳ್ಸ್ತೀರಾ ಅಂತ ಕೇಳಿದೆ ಹೌದಾ

ಅದೆ ಎಲ್ಲಿ ಮತ್ತೆ ಹೆಂಗೆ ಕಳ್ಸ್ತಿರಾ ಸರ್ ಓಕೆ ನಾವು ಮೈಲ್ ಮಾಡ್ತೀವಿ ಸರ್ ಅದನ್ನ ಮೈಲ್ ಮುಖ ಮೈಲ್ ಮಾಡ್ತಿವಿ ಅಡ್ರೆಸ್ಸ್ ಎಲ್ಲ ಅದೇ ನೀವು ನಾಳೇ ಕಳಿಸಕಾಗುತ್ತ ನಾಳೆನೇ ಓಕೆ ಸರ್ ಎಲ್ಲಿ ಅದೆ ಪೇಮೆಂಟು ಇಲ್ಲಿ ನಾವು ಅದೆ ಓಕೆ ಹಾಕಿರ್ತೀವಿ ಅರ್ಧ ಹಾಕಿರ್ತೀವಿ ಇವು ಬುಕ್ಸ್ ಬಂದಮೇಲೆ ನೀವು ಫುಲ್ ಹಾಕ್ಬಿಡ್ತೀವಿ ಅದ್ರದ್ದು ಏನು ಇದಿಲ್ಲ ಅಮೌಂಟ್ ಎಲ್ಲ ಹಾಕ್ಬಿಡ್ತೀವಿ ಆಯ್ತು ಓಕೆ ಓಕೆ